ನಾನು ಶಿಕ್ಷಣದ ಬಗ್ಗೆ ಒಂದು ಲೇಖನವನ್ನು ಬರೆಯಲು ಬಯಸುತ್ತೇನೆ ಯಾಕಂದರೆ ಈ ಸಮಾಜದಲ್ಲಿ ಶಿಕ್ಷಣ ಒಂದು ಪ ಅದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಲೇಬೇಕು ಈಗಿನ ಕಾಲದಲ್ಲಿ ಅಂತೂ ಶಿಕ್ಷಣ ಒನ್ ಅಂದರೆ ಅದಕ್ಕೆ ಅತೀ ಮಹತ್ವದ ಸ್ಥಾನವನ್ನು ನೀಡಲೇಬೇಕು ಏಕಂದರೆ ಈಗ ಎಲ್ಲೇ ಹೋದರೂ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಯಾರಾದರೂ ಬೇರೆಯವರೊಂದಿಗೆ ನಾವು ವ್ಯವಹರಿಸಲು ಅಥವಾ ಅವರೊಂದಿಗೆ ಸಮಾಲೋಚಿಸಲು ಅಥವಾ ಎಲ್ಲೇ ಆದರೂ ಬೇರೆಯೇ ಕಡೆಗೆ ಹೋದರೂ ನ ನಮಗೆ ಅವ ಅಲ್ಲಿಯ ಏನಾದರೂ ಒಂದು ಭಾಷೆಯಾಗಲಿ ಅವರ ಜೊತೆ ವ್ಯವಹರಿಸಲು ನಮಗೆ ಒಂದು ಶಿಕ್ಷಣ ಒಂದು ಮಹತ್ವವಾದ ಸ್ಥಾನವನ್ನು ನೀಡಬೇಕು ಎಂದು ನಾನು ಹೇಳಲು ಬಯಸುತ್ತೇನೆ ಶಿಕ್ಷಣ ಇಲ್ಲದೇ ಇದ್ದರೆ ಏನೂ ಮಾಡಲು ಸಾಧ್ಯವೇ ಆಗುವುದಿಲ್ಲ ಯಾಕಂದರೆ ಒಂದು ಸಾಮಾನ್ಯವಾದ ಜ್ಞಾನವನ್ನು ಶಿಕ್ಷಣ ನೀಡುತ್ತದೆ ಒಂದು ತಕ್ಕ ಮಟ್ಟಿಗೆ ಆದರೂ ಎಲ್ಲರೂ ಶಿಕ್ಷಿತರಾಗಿಯೇ ಇರಬೇಕು ಆದರೆ ಈಗಿನ ಕಾಲದಲ್ಲಿ ಎಲ್ಲರೂ ತಕ್ಕ ಮಟ್ಟಿಗೆ ಶಿಕ್ಷಿತರಾಗಿಯೇ ಇದ್ದಾರೆ ಆದರೆ ಶಿಕ್ಷಣ ಹೇಗಿರಬೇಕು ಅಂದರೆ ಒಂದು ಪುಸ್ತಕದೊಳಗಿನದು ಅಷ್ಟೇ ಮನಸ್ಸಲ್ಲಿ ಇಟ್ಟುಕೊಳ್ಳುವುದು ಆ ಸಮಯಕ್ಕೆ ಅಷ್ಟೇ ಸೀಮಿತವಾಗಿರಬಾರದು ಅದು ಅದರಿಂದ ನಮ್ಮ ಜೀವನ ಉದ್ದಕ್ಕೂ ಅದನ್ನು ಬ ಬಳಸಿಕೊಂಡು ಹೋಗುತ್ತಾನೇ ಇರಬೇಕು ಯಾಕಂದರೆ ಯಾವುದೇ ಸಮಯದಲ್ಲಿ ಆಗಲಿ ಯಾರೊಂದಿಗೂ ವ್ಯವಹರಿಸುವುದಾಗಲಿ ಅಥವಾ ಯಾರೊಂದಿಗೂ ನಾವು ಮಾತನಾಡಲು ಅಥವಾ ನಮ್ಮ ಸಮಸ್ಯೆಯನ್ನು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಅಂದರೆ ನಮಗೆ ಏನಾದರೂ ಸಮಸ್ಯೆಯುಂಟಾದಾಗ ಅದನ್ನು ಪರಿಹರಿಸಿಕೊಳ್ಳಲು ಅದನ್ನು ಹೇಗೆ ಏನು ಎಂಬುವುದನ್ನು ಮಾಹಿತಿಯನ್ನು ಪಡೆದುಕೊಳ್ಳಲು ನಮಗೆ ಶಿಕ್ಷಣ ಒಂದು ಅತ್ಯುತ್ತಮವಾದ ಸಾಧನವಾಗಿದೆ ಪ್ರತಿಯೊಂದು ವಿಷಯಕ್ಕೂ ಶಿಕ್ಷಣ ಮಹತ್ವವಾದ ಸಾಧನವೇ ಆಗಿದೆ ಯಾಕಂದರೆ ಶಿಕ್ಷಣದಿಂದ ನಾವು ಈಗ ಮನೆಯಲ್ಲೇ ಇರುವುದಾದರೂ ನಾವು ಶಿಕ್ಷಣವೊಂದು ಪ್ರಮುಖ ವಾಗಿ ಬೇಕಾಗುವ ಒಂದು ಅಂಶವಾಗಿದೆ ನಮ್ಮ ಸಮಾಜಕ್ಕೆ ಸಮಾಜದಲ್ಲಿ ನಡೆಯುವ ಅನೇಕ ಭ್ರಷ್ಟಾಚಾರ ರಾಜಕೀಯ ಇವುಗಳನ್ನೆಲ್ಲ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕೆಂದರೆ ಅದಕ್ಕೆ ಒಂದು ಶಿಕ್ಷಣ ಬೇಕೇ ಬೇಕು ಹೀಗೆ ನಾನು ಶಿಕ್ಷಣಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ನೀಡಲು ನೀಡಬೇಕು ಅಂತ ಹೇಳಲು ಬಯಸ್ತೇನೆ